ಹೌದು ಇದಂತು ನಿಜ ಯಾಕೆ ಅಂದರೆ ಯೋಗ ಅನ್ನುವಂಥದ್ದು ಒಂದು ವ್ಯಾಯಾಮದ ಪ್ರಕಾರ ಮಾತ್ರ ಅಲ್ಲ ಇದನ್ನು ನಾವು ಯೋಗ ಅನ್ನುವಂಥದ್ದು ಒಂದು ಅಮೃತ ಅಂತ ಹೇಳಬಹುದು ಯಾಕೆ ಅಂದರೆ ಯೋಗದಲ್ಲಿ ನಮ್ಮ ಮನಸ್ಸಿಗೂ ನೆಮ್ಮದಿ ಸಿಗತ್ತೆ ನಮ್ಮ ದೇಹಕ್ಕೂ ನೆಮ್ಮದಿ ಸಿಗತ್ತೆ ನಮ್ಮ ಮತ್ತು ಆರೋಗ್ಯಕ್ಕೂ ನೆಮ್ಮದಿ ಸಿಗತ್ತೆ ಈ ಮೂರು ರೀತಿಯದು ಯೋಗಗಳೂ ಉಂಟು ಯೋಗಗಳಲ್ಲಿ ತುಂಬ ಯೋಗ ಥರದ್ದು ಉಂಟು ಅದರಲ್ಲಿ ಮನಸ್ಸಿಗೆ ಸಂಬಂಧಪಟ್ಟದ್ದು ಉಂಟು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಉಂಟು ನಮ್ಮ ದೇಹಕ್ಕೆ ಸಂಬಂಧಪಟ್ಟದ್ದು ಉಂಟು ಮನಸ್ಸಿಗೆ ಸಂಬಂಧಪಟ್ಟ ಯೋಗಗಳು ಏನು ಮಾಡ್ತವೆ ಅಂದರೆ ನಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡತ್ತೆ ನಮ್ಮ ಮನಸ್ಸಲ್ಲಿರೋ ದುಃಖ ಮತ್ತು ಅಶಾಂತಿ ಏನಿರಬಹುದು ಎಲ್ಲವನ್ನು ಈ ಯೋಗ ಅನ್ನುವಂಥದ್ದು ದೂರ ಮಾಡತ್ತೆ ಮತ್ತು ನಮ್ಮ ದೇಹ ದೇಹದಲ್ಲಿ ಏನೇ ನಮಗೆ ನೋವಿರಲಿ ಕೈಕಾಲು ನೋವಿರಲಿ ಗಂಟು ನೋವಿರಲಿ ಬೆನ್ನು ನೋವಿರಲಿ ಎಲ್ಲವನ್ನು ಈ ಯೋಗ ಅನ್ನುವಂಥದ್ದು ದೂರ ಮಾಡತ್ತೆ ಮತ್ತು ನಮಗೆ ಹೆಚ್ಚಿನ ರೀತಿಯ ಕೊಬ್ಬು ಅನ್ನುವಂಥದ್ದು ನಮಗೆ ಬರುವುದಿಲ್ಲ ಯಾವುದೇ ರೀತಿ ಕಾಯಿಲೆಗಳು ಅನ್ನುವಂಥದ್ದು ನಮಗೆ ಬರುವುದಿಲ್ಲ ಈ ಯೋಗ ಮಾಡೋದ್ರಿಂದ ನಮ್ಮ ಪ್ರತಿ ಒಂದು ದೇಹದ ಪ್ರತಿ ಒಂದು ಅಂಗಾಂಗಗಳು ಕೂಡ ಅಷ್ಟೇ ಬಲಿಷ್ಠವಾಗಿರ್ತದೆ ಮತ್ತೆ ಹೇಳುವುದಾದ್ರೆ ನಮ್ಮ ಆರೋಗ್ಯ ಈವಾಗ ಕೆಲವರಿಗೆ ತುಂಬ ಯಾವತ್ತೂ ಬರದ ಕಾಯಿಲೆಗಳು ಬರತ್ತೆ ಆದರೆ ಅವರೇನು ಮಾಡ್ತಾರೆ ಈ ಯೋಗವನ್ನು ಪ್ರತಿ ದಿನ ಮಾಡಿ ಮಾಡಿ ಆ ಕಾಯಿಲೆಗಳನ್ನು ದೂರ ಮಾಡಿಕೊಳ್ತಾರೆ ಅದೇ ರೀತಿ ನಾವು ಯಾವಾಗಲೂ ಮೊದಲಿಂದನೂ ಕೂಡ ಯೋಗ ಮಾಡ್ಕೊಂಡುಬಂದ್ರೆ ಯಾವುದೇ ರೀತಿ ಕಾಯಿಲೆ ಬರದಿದ್ದ ಹಾಗೆ ನಾವು ತುಂಬ ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ನಡೆಸಬಹುದು ಇದು ಈ ಕೆಲವೆಲ್ಲ ಒಂದು ಏನು ವಿಷಯ ಅಂತೇವೆ ನೋಡಿ ಅದು ತುಂಬ ಪರಿಣಾಮಕಾರಿ ಈ ವಿಷಯಗಳು ಯೋಗದಲ್ಲಿ ಇದೆ ಅಂತ ಕೆಲವರಿಗೆ ಗೊತ್ತು ಕೆಲವರಿಗೆ ಗೊತ್ತಿಲ್ಲ ಮತ್ತು ನಾವು ಯೋಗಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದೇವೆಂದರೆ ಭಾರತದಲ್ಲಿ ಒಂದು ವರ್ಷದಲ್ಲಿ ಒಂದು ದಿನವನ್ನು ಯೋಗ ದಿನ ಅಂತಲೇ ನಾವು ಆಚರಿಸ್ತೇವೆ ಆವಾಗ ಪ್ರತಿಯೊಂದು ಕಡೆಯಲ್ಲೂ ಪ್ರತಿಯೊಬ್ಬರೂ ಕೂಡ ಆ ದಿನ ಪ್ರತಿ ಸಲ ಯೋಗ ಮಾಡ್ತಾರೆ ಈವಾಗ ಜ ಭಾರತದಲ್ಲಿ ನೋಡುವುದಾದ್ರೆ ತುಂಬ ಜನರಿದ್ದಾರೆ ಪ್ರತಿ ದಿನ ಯೋಗ ಮಾಡೋವ್ರು ಅವರ ಆರೋಗ್ಯ ಎಷ್ಟು ಒಳ್ಳೇ ಇರ್ತದೆಂದರೆ ಸಾಮಾನ್ಯ ಜನಕ್ಕಿಂತ ಅವರ ಆರೋಗ್ಯ ತುಂಬ ಒಳ್ಳೆ ಇರ್ತದೆ ಮತ್ತೆ ಹೇಳೋದಾದರೆ ನೆಮ್ಮದಿ ಈವಾಗ ಕೆಲವರು ತುಂಬ ಒಂದು ಡಿಪ್ರೆಶನ್ ಸ್ಟೇಜಿಗೆ ಹೋಗೋದಾಗಿರಲಿ ತುಂಬ ಮನೆಯಲ್ಲಿ ಸಾಲ ಇರಬಹುದು ಇಲ್ಲ ಮನೆಯಲ್ಲಿ ತುಂಬ ಗಲಾಟೆ ಇರಬಹುದು ಅಶಾಂತಿ ಇರಬಹುದು ಈ ಥರದ್ದು ಎಲ್ಲದಕ್ಕೂ ಕೂಡ ಯೋಗವನ್ನು ಒಂದು ಒಳ್ಳೆಯ ಮದ್ದಿನ ಥರ ನಾವು ನೋಡ್ಕೊಂತಾ ಹೋದರೆ ಉಂಟಲ್ಲ ತುಂಬ ಉಪಯ ತುಂಬ ಉಪಯೋಗ ಸಿಗ್ತದೆ ಅದರಲ್ಲಿ